ನಾನು ಅಮೆಝೋನಲ್ಲಿ ಒಂದು ಫೈ ಹಂಡ್ರೆಡ್ ಜಿ ಎಸ್ ಎಮ್ದು ಟವೆಲ್ ತರ್ಸಿದ್ದೆ ಪಿಂಕ್ ಕಲರ್ರು ನನ್ನ ಸೊಸೆ ಕಡೆ ಆರ್ಡರ್ ಮಾಡಿ ಏನು ಚೆನ್ನಾಗಿದೆ ಅಂತೀರ ತುಂಬನೇ ಚೆನ್ನಾಗಿದೆ ಮೆತ್ತನೇ ಟವೆಲ್ ನೀಟಾಗಿ ನೀರು ತುಂಬ ಚೆನ್ನಾಗಿ ಹೀರಿಕೊಳ್ಳುತ್ತೆ ನಮಗೆ ಭಾಳ ಖುಷಿಯಾಗಿದೆ ಇದು ತುಂಬ ಇಷ್ಟಾದಂಥ ಪ್ರೊಡಕ್ಟು ಸೊ ಅದನ್ನು ನಾವು ಮತ್ತೆ ಮತ್ತೆ ತರಿಸ್ತೀವಿ ಈಗ ಎಲ್ಲರಿಗೂ ಹೇಳಿದ್ದೀನಿ ನನ್ನ ಬಳಗಕ್ಕೆ ನಮಗೆ ಗೊತ್ತಿರೋರಿಗೆಲ್ಲ ನನ್ನ ರಿಲೇಟಿವ್ಸ್ಗೆ ಬೇಕಂತಂದರೆ ಟವೆಲ್ ಅದೇ ತಗೋಳ್ರಿ ಅಂತ ಹೇಳಿದ್ದೀನಿ ತುಂಬ ಇಷ್ಟಾಗಿದೆ ಧನ್ಯವಾದ